ನನ್ನ ವಿಶೇಷ ಪ್ರತಿಭೆಗಳೆಂದರೆ ನನಗೆ ಅಡುಗೆಯಲ್ಲಿ ತುಂಬ ಆಸಕ್ತಿ ಇದೆ ಹಾಗೂ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಅಲ್ಲಿ ತುಂಬ ಆಸಕ್ತಿ ಇದೆ ನಾನು ಅಡುಗೆಯನ್ನು ಲಾಕ್ಡೌನ್ ಮೂಲಕ ತುಂಬ ಕಲಿತಿದ್ದೇನೆ ಹಾಗೂ ಈಗ ಚೆನ್ನಾಗಿ ಅಡುಗೆ ಮಾಡುತ್ತೇನೆ ಹಾಗೂ ನಾನು ಸ್ಪೋರ್ಟ್ಸ್ ಅಲ್ಲಿ ನಾನು ಅಥ್ಲೆಟ್ ಆಗಿರುವ ಕಾರಣ ನಾನು ಹಲವಾರು ರೀತಿಯ ಗೇಮ್ಸ್ ಹಾಗೂ ಸ್ಪೋರ್ಟ್ಸ್ ಚಾಂಪಿಯನ್ಶಿಪಲ್ಲಿ ಭಾಗವಹಿಸಿ ಸ್ಟೇಟ್ ಲೆವೆಲ್ ತನಕ ಬ್ ಹೋಗಿರುತ್ತೇನೆ